ಸರ್ ಆಗ ನಮಗಿದೆ ಟೆಂಪಲ್ಗೆ ಹೋಗ್ಲಿಕ್ಕೆ ಉಂಟು ನಿಮ್ಮಹತ್ರ ಗಾಡಿ ಇದೆಯಾ ನಾ ಒಂದು ಹತ್ತು ಜನ ಇದ್ದೇವೆ ಸರ್ ನಮಗೆ ಕುದ್ರೋಳಿ ದೇವ ಇವತ್ತು ಸಂಕ್ರಮಣ ಅಲ್ಲ ಕುದ್ರೋಳಿ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಬೇರೆ ಕಡೆಯೆಲ್ಲಾ ಹೋಗ್ಲಿಕ್ಕೆ ಉಂಟು ಎಷ್ಟಾಗ್ತದೆ ಸರ್ ಬೀಚಿಗೆಲ್ಲಾ ಹೋಗ್ಲಿಕ್ಕೆ ಎಂತ ಸರ್ ಇಪ್ಪತ್ತು ಸಾವಿರ ಎಂತ ಸರ್ ಅದು ಅಷ್ಟು ರೇಟ್ ನಿಮ್ಮದು ಮತ್ತು ಒಂದು ಎಂಟು ಗಂಟೆಗೆ ಬನ್ನಿ ಸರ್ ಮತ್ತು ಊಟಕ್ಕೆಲ್ಲಾ ನಿಲ್ಲಿಸಿದ್ರಾ ನಿಲ್ಲಿಸ್ತೀರ ನೀವು ಹಾಂ ಹಾಂ ಹಾಂ

ಆಯಿತು ಸರ್ ಆಯ್ತು ಆಯ್ತು ಸರ್ ಆಯ್ತು ಆಯಿತು ಆಯಿತು ಸರ್ ಆಯ್ತು ಬೇರೇನು ಬೇಡ ಸರ್ ಅದೇ ಹಾಂ ಪ್ರಾಯ್ದವ್ರು ಇರುವಾಗ ಒಂದು ಎಲ್ಲಿಯಾದರು ಒಂದು ಟಾಯ್ಲೆಟ್ ಇರುವಾಗ ನಿಲ್ಲಿಸ್ಬೇಕು ಅವರಿಗೆ ಪಾಪ ಮೂತ್ರಯೆಲ್ಲ ಮಾಡಬೇಕಲ್ಲಾ ಪಾಪಾ ಆಯಿತು ಸರ್ ಆಯಿತು ಕಳಿಸಿ ಆಯ್ತಾ ಆಯಿತು